ನನ್ನ ಅಭಿಪ್ರಾಯ ನಾನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕನ್ನಡ ಭಾಷೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಚಿತ್ರದುರ್ಗದ ಕನ್ನಡ ಭಾಷೆ ನಿಜವಾದ ಕನ್ನಡ ಭಾಷೆ ಅಂತ ಹೇಳೋದಕ್ಕ್ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕನ್ನಡ ಮಾತಾಡ್ತಾರೆ ಉದಾಹರ್ಣೆಗೆ ಈಗ ಹುಬ್ಳಿ ಧಾರವಾಡ ಕಡೆ ಹೋದ್ರೆ ಒಂಥರ ಕನ್ನಡ ಮಾತಾಡ್ತಾರೆ ಅದೇ ಕರಾವಳಿ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಅಲ್ಲಿ ಒಂಥರ ಭಾಷೆ ಬೇರೆನೇ ಇರುತ್ತೆ ಅದು ಕನ್ನಡನೇ ಆದರೂ ಭಾಷೆ ಬೇರೆ ಇರುತ್ತೆ ಬೆಳಗಾವಿ ಕನ್ನಡ ಭಾಷೆ ಭಾಷೆ ಬೇರೆ ಇರುತ್ತೆ ಈ ಎಲ್ಲ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಕನ್ನಡ ಮಾತಾಡೋ ಕನ್ನಡ ಒಂದೇ ಅಂದರೆ ಅರ್ಥ ಬೇರೆ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಡೆ ಶಿರ ಅಂದರೆ ಕೇಸರೀಭಾತ್ ಅಂತ ಅವ್ರು ತಿಳ್ಕೊಳ್ತಾರೆ ಕೆಲ್ವೊಂದು ಕಡೆ ಶಿರ ಅಂತ ತಿಳಿ ಶಿರ ಅಂದರೆ ತಲೆಯ ಭಾಗ ಅಂದರೆ ತಲೆಯ ಕತ್ತು ಅಂತ ನಾವು ಇಲ್ಲಿ ಅರ್ಥ ಅಂದರೆ ಅರ್ಥ ಬೇರೆ ಬೇರೆ ಬರುತ್ತೆ ಹಾಗಾಗಿ ಕೆಲವೊಂದು ಅರ್ಥ ಬೇರೆಯಾಗಿ ಬೇರೆಯಾಗಿ ಬರುತ್ತೆ ನಮ್ಮ ಭಾರತ ದೇಶದ ಮೂಲತಃ ಭಾಷೆ ಹಿಂದಿ ಹಾಗೆ ಎರಡನೇ ಭಾಷೆ ತೆಲುಗು ಇಲ್ಲಿ ನಮ್ಮ ರಾಷ್ಟ್ರೀಯ ಭಾಷೆ ನೋಡಿ ಹಿಂದಿ ಹಾಗಾಗಿ ನನಗ್ ಗೊತ್ತಿರೋ ಪ್ರಕಾರ ಬೇರೆ ಭಾಷೆಗಳಿಗೆ ನಮ್ಮ ಕನ್ನಡ ಭಾಷೆಯನ್ನು ಹೋಲಿಕೆ ಸಹ ಮಾಡೋದಕ್ಕೆ ಆಗೋದಿಲ್ಲ ಬೇರೆ ಭಾಷೆಗಳಿಗೆ ನಮ್ಮ ಕನ್ನಡ ರಾಜ್ಯ ನಮ್ಮ ಕನ್ನಡ ಭಾಷೆಯನ್ನು ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗೆನೇ ಕನ್ನಡ ಕಲಿಯೋದಕ್ಕೆ ಸಹ ತುಂಬ ಸರಳ ಮತ್ತು ಸೊಗಸಾಗಿದೆ ಹಾಗಾಗಿ ಕನ್ನಡ ಭಾಷೆಯನ್ನು ವಿವಿಧತೆಯಲ್ಲಿ ಏಕತೆಯನ್ನು ಪಡೆದುಕೊಂಡಿದೆ ನಮ್ಮ ಕನ್ನಡ ಅಂದರೆ ಅದು ನಮ್ಮ ಕನ್ನಡ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ ನವಂಬರ್ ಒಂದನೇ ತಾರೀಖಿನಂದು ಕನ್ನಡ ರಾಜ್ಯೋತ್ಸವನ್ನ ಆಚರಿಸ್ತೀವಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಹೆಮ್ಮೆಯ ದಿನ ಅಂತನೂ ಹೇಳ್ಬೌದು ಹೀಗಾಗಿ ನಮ್ಮ ಭಾಷೆಯನ್ನು ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆ